ನಾನು ಸ್ವಿಗ್ಗಿದಿಂದ ಆರ್ಡ್ರ್ ಮಾಡಿದೆ ಪೇಮೆಂಟ್ ಆಗ್ಯದೋ ಇಲ್ಲೋ ಹೇಗ್ ಮಾಡಬೇಕೊ ಏನೋ ಹೇಗ್ ತಿಳ್ಕೊಬೇಕೊ ಏನೋ ನಾನು ಆರ್ಡ್ರ್ ಏನು ಸಾಂಬಾರು ಇಡ್ಲಿ ವಡೆ ದೋಸೆ ಕಾ ಪೂರಿ ಆಲು ಚಟ್ನಿ ಆಲು ಪಲ್ಯ ಚಟ್ನಿ ಕೋಸಂಬರಿ ಇವೆಲ್ಲ ಆರ್ಡ್ರ್ ಮಾಡಿದೀವ್ ಪೇಮೆಂಟ್ ಆಗ್ಯದೊ ಇಲ್ಲವೋ ಹೇಗ್ ಮಾಡಬೇಕೊ ಏನೋ ಹೆಂಗ್ ತಿಳ್ಕೊಬೇಕೊ ಏನೋ ಏನೂ ಅರ್ಥ ಆಗಲ್ಲ ಹೊಂಟದ ಬ್ಯಾಂಕಿನಗ ಅದು ಚೆಕ್ ಮಾಡ್ರಿ ಬೀ ಸ್ವಿಗ್ಗಿದಾಗ ಇನ್ನೂ ತೋರ್ಸಲ್ಲ ಹೊಂಟದ ಕೇಳ್ಕೋಬೇಕು ಹೇಗೊ ಆಯ್ತು ಆಯ್ತು ಓನರಿಗೆ ಕಾಲ್ ಮಾಡ್ತೆ ಹಲೋ ರೀ ಸರ್ ನಾ ಮೊನ್ನೆ ಸ್ವಿಗ್ಗಿದಿಂದ ನಿಮ್ಗೆ ಆರ್ಡ್ರ್ ಮಾಡಿದ್ದೆ ಪೇಮೆಂಟ್ ಆಗ್ಯದ ಅಂತಂತಂತ ತಿಳ್ಕೊಳೋಕ್ ಹಚ್ಚಿನಿ ಆಗ್ಯದ ಇಲ್ಲ ರೀ ಅದೇ ಈ ಭಾಳಷ್ಟು ಆರ್ಡ್ರ್ ಮಾಡಿದ್ದೆ ನಿಮ್ಗೆ ನೆನಪದನೊ ಇಲ್ಲೊ ನಿಂಬಲೆಲ್ಲ ಸಿಗ್ತಾವಲ್ಲ ಬಿಸಿಬೇಳೆಭಾತು ಪುಳಿಯೋಗ್ರೇ ಲೆಮನ್ ರೈಸು ಅನ್ನ ಸಾರು ಇದು ಅನ್ನ ಜೀರಾ ರೈಸು ಮ ಹೋಳಿಗೆ ಪರೋಟ ಮತ್ತು ಮೇತಿ ಪರೋಟ ಇ ಇಷ್ಟೆಲ್ಲ ಆರ್ಡ್ರ್ ಮಾಡಿದ್ದೆ ಅದು ಪೇಮೆಂಟ್ ಮಾಡೋದಿತ್ತು ಪೇಮೆಂಟ್ ಮಾಡೋ ಕಡಿಂದು ಮಾಡಿದೆ ನಿಮ್ಗೆ ಆಗ್ಯದ ಇಲ್ಲ ಅಂತ ಕೇಳೋ ಕಡಿಂದ ಫೋನ್ ಹಚ್ಚಿದ್ದೆ ಸರ್ ನಾನು ನಿಮಗೆ ಹಾಂ ಹಾಂ ಅದೆ ತಿಳ್ಕೊಂಬ ಕಡಿಂದ ಹಚ್ಚಿದೆ ಅದೇ ಈಗ ನಾಲ್ಕೈದು ದಿನ ಆಯಿತು ಅದೇ ಒಂದು ಮಾಡಿದ್ದೆನೊ ಇಲ್ಲ ಮಾಡಿದ್ದೆ ಇಲ್ಲ ಮಾಡಿದ್ದೆ ಇಲ್ಲ ಅಂತ ಅದು ಕೇಳಕ್ಕೆ ಹಚ್ಚೀನಿ ಸ್ವಲ್ಪ ನೋಡಿ ಹೇಳ್ತೀರ ಆಯ್ತು ಆಯ್ತು ನೋಡಿ ಅದರ ಕಡಿಂದೆ ಹಚ್ಚಿದೆ ನಿಮ್ಗೆ ಮತ್ತು ನಾನು ರಿಟರ್ನ್ ಮಾಡಿ ನಿಮ್ಗೆ ಹಚ್ತೆ ಇನ್ನೊಂದ್ ಐದು ನಿಮಿಷ ಬಿಟ್ಟು ಹಚ್ತೇನೆ ನೋಡ್ಕೊಳ್ರಿ ಸ್ವಲ್ಪ ನೀವು ಇವೆಲ್ಲ ಮಾಡಿದ್ದೆ ಅಲಾ ಮತ್ತು ನಾ ಫಂಕ್ಷನ್ ಕಡೆಯಿಂದ ಮುಂದೆ ಆರ್ಡ್ರ್ ಕೊಡೋದಿದ್ರೂ ಬಿ ನಿಮ್ದಿಂದೆ ಕೊಡ್ತೀನಿ ಎಲ್ಲ ಬೇರೆ ಬೇರೆ ಆರ್ಡ್ರ್ಗಳು ಬಿ ಅವ ಹಾಂ ಹಾಂ ಆಯ್ತು ಆಯ್ತು ಆಯ್ತು ನೋಡಿ ಹೇಳ್ತೆ ರೀ ಒಂದು ಐದು ನಿಮಿಷ ನಿಂತು ಹಚ್ತೀನಿ ನಿಂದರ್ ರೀ ಇದರಾಗೆ ನಿಮ್ಗೆ ವೇಟ್ ಮಾಡ್ತೀನಿ ನಿಂದರ್ ರೀ

ಈಗ ನೋಡೀರಿ ಹಾಂ ಪೇಮೆಂಟ್ ಆಗ್ಯದ ಹಾಂ ಹಾಂ ಹಾಂ ಆಯಿತು ಸರ್ ನಿಮ್ದು ಊಟ ಸರಿ ಇತ್ತು ಭಾಳ ಚೆನ್ನಾಗಿತ್ತು ನಂಗೆ ಚಂದ್ ಅನ್ನಿಸ್ತು ನಿಮ್ಮ ಉಣ್ಲಿಕ್ಕೆ ಹಾಂ ಎಲ್ಲ ಡಿಷಸ್ ಚಂದ್ ಇದ್ದವು ಎಲ್ಲ ಎಲ್ಲ ಚಂದ ಇದ್ದವು ಅದ್ರಾಗ ಇಷ್ಟ ಅಂದ್ರೆ ಪರೋಟ ಇಷ್ಟ ಆಗ್ಯದ ಇ ಉಪ್ಪಿಟ್ಟು ಇಷ್ಟ ಆಗ್ಯದ ವಡೆ ಇಡ್ಲಿ ಇಷ್ಟ ಆಗ್ಯದ ಇಷ್ಟು ಇವ್ರ ಭಾಳ ಚಂದ್ ಇದ್ದವು ಆಗ್ಯದ ಹಾಂ ರೀ ಮತ್ತು ಯಾವಾಗರ ಆರ್ಡ್ರ್ ಮಾಡ್ಲತ್ರುನೂ ರಿವೀವ್ ಕೊಡ್ತೀವಿ ಚಂದದ ನಿಮ್ದು ಎಲ್ಲ